ನನ್ನ ಅಭಿಪ್ರಾಯದಲ್ಲಿ ನೃತ್ಯದ ಬಗ್ಗೆ ಯಾವುದೇ ಒಂದು ಅತೀ ದೊಡ್ಡ ತಪ್ಪು ಕಲ್ಪನೆ ಅಂಥೇಳಿ ಯಾವುದು ಇಲ್ಲ ಆದರೆ ಮುಂಚೆ ನೃತ್ಯವು ಹಲವಾರು ವಿವಿಧ ಏನು ಹೇಳ್ತಾರೆ ಅದಕ್ಕೆ ಸ್ಟೆಪ್ಸ್ ಅಂತ ಹೇಳ್ತೇವೆ ನಾವು ಅದಕ್ಕೆ ಮಾತ್ರ ಸೀಮಿತವಾಗಿತ್ತು ಹಿಂದಿನ ಕಾಲದಲ್ಲಿ ಪ್ರತಿಯೊಂದಕ್ಕೂ ಹಾವಭಾವ ನಯ ನಾಜೂಕು ಏನಿರ್ಬೋ ದು ಎಲ್ಲವೂ ಸ್ಟೆಪ್ಸ್ನ ಮುಖಾಂತರ ನಾವು ತೋರಿಸ್ಬೋದಾಗಿತ್ತು ಆದರೆ ಈಗಿನ ಪ್ರಸ್ತುತ ನೃತ್ಯದಲ್ಲಿ ಎಲ್ಲವೂ ಕೂಡ ಏರೋಬಿಕ್ಸ್ ಏನೇ ಇರಲಿ ಎಲ್ಲೇ ಒಂದು ಕಡೆಯಿಂದ ಒಂದು ಕಡೆಗೆ ಪಲ್ಟಿ ಹಾಕ್ಕೊಂಡೆ ಹೋಗೋದು ಅದೇ ನೃತ್ಯ ಆಗಿ ಹೋಗಿದೆ ಈಗಿನ ಕಾಲದಲ್ಲಿ ಸ್ಟೆಪ್ಸ್ಗಳಿಗೆ ಅಷ್ಟೊಂದು ಮಹತ್ವ ಇಲ್ಲ ಈಗಿನ ಕಾಲದಲ್ಲಿ ಏರೋಬಿಕ್ಸ್ ಅಂತೇಳಿದರೆ ಕುಸ್ತಿಯೇ ಒಂದು ನೃತ್ಯ ಆಗಿದೆ ಆದ ಕಾರಣ ಅದನ್ನೊಂದು ಬಳಕೆಯನ್ನು ಸ್ವಲ್ಪ ಕಮ್ಮಿ ಮಾಡಿ ನೃತ್ಯಕ್ಕೆ ಹೆಚ್ಚು ಗಮನವನ್ನು ನೀಡಬೇಕು ಅನ್ನುವಂತಹದ್ದು ನನ್ನ ಅಭಿಪ್ರಾಯ